ಹಾಂ ಶ್ರದ್ಧಾ ಎಲ್ಲಿದ್ದೀರ ಶ್ರದ್ಧಾ ಅದೆ ನಾ ಒಂದು ಮೇಲ್ ಹಾಕಿದ್ದೆ ನೋಡಿರಿ ಒಂದು ಐದು ಹತ್ತು ನಿಮಿಷ ಹಾಕಿ ಕ್ಯಾಬಿನಲ್ಲೇ ಇದ್ದೀ ಅಂತ ಹೇಳಿದಿರಲ್ಲ ಚೆಕ್ ಮಾಡಿರಿ ನಿಮ್ಮ ಮೇಲ್ ಚೆಕ್ ಮಾಡಿರಿ ಅದು ಏನಿಲ್ಲ ಒಂದು ಸ್ವಲ್ಪ ಜನಕ್ಕೆ ಫೈರ್ ಮಾಡೋದಿತ್ತು ಒಲ್ಡ್ ಎಂಪ್ಲಾಯ್ಸ್ಗೆ ಒಲ್ಡ್ ಎಂಪ್ಲಾಯ್ಸ್ಗೆಲ್ಲಾ ಫೈರ್ ಮಾಡಿಬಿಟ್ಟು ನ್ಯೂ ಎಂಪ್ಲಾಯ್ಸ್ಗೆ ಹೈಯರ್ ಮಾಡಬೇಕು ಹೌದು ಹಾಂ ಅದು ಭಿ ಖರೆ ಅದ ಬಟ್ ಲಾಸ್ಟ್ ನಾವು ಏನು ಪ್ರಾಜೆಕ್ಟ್ ಮಾಡಿದ್ದೆವು ಅವರಿಗೆಲ್ಲಾ ಟ್ರಸ್ಟ್ ಮಾಡಿ ಅವರು ಹೇಗೆ ನಮ್ಗೆ ಟ್ರಸ್ಟ್ ಮಾಡ್ತಾರಲ್ಲ ಹಾಗೆ ನಾವು ಅವ್ರಿಗೆ ಟ್ರಸ್ಟ್ ಮಾಡಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೆವು ಅದರಾಗೆಲ್ಲ ಪರ್ಫಾರ್ಮೆನ್ಸಸ್ ಅಷ್ಟು ಕರೆಕ್ಟ್ ಇರಲಿಲ್ಲ ಅವರದ್ದು ಸೋ ಹಾಗಾಗಿ ನಾವು ಕಂಪ್ನಿ ಲಾಸ್ನಾಗ ಹಾಕಕ್ಕೆ ಬರೋಲ್ಲಲ್ಲ ಅವ್ರಿಗೆ ನೋಡ್ಕೋತ ಕೂತು ಅದಕ್ಕೆ ಒಂದು ಸ್ವಲ್ಪ ಜನ ಫೈಯರ್ ಮಾಡಿಬಿಡಿ ಅದೇ ಟೈಮ್ ಈವಾಗ ಹೇಳಿದೆವು ಅಂದ್ರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ನೋಡ್ಕೊಳಲಲ್ಲ ಎಲ್ಲಾರು ನೋಡ್ಕೋತಾರೆ ಸೋ ಹಾಗಾಗಿ ಅಲ್ಲಿ ನಂತರ ಅವರಿಗೆ ಎಲ್ಲಾರು ಅಪಾರ್ಚುನಿಟಿ ಸಿಗ್ತಾವೆ ಅದೇ ಗ್ಯಾಪಲ್ಲಿ ನೀವು ಫ್ರೆಶರ್ಸ್ಗೆ ಹೈಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರಿ ಪ್ರೊಸೀಜರ್ ಏನಿಲ್ಲರೀ ಒಂದು ಸ್ವಲ್ಪ ಟ್ರೈನಿಂಗೆಲ್ಲ ಕೊಡಬೇಕು ನೀವು ಹೊಸ ಎಂಪ್ಲಾಯ್ಸಿಗೆಲ್ಲ ಫ್ರೆಶರ್ಸ್ಗೆ ಅದು ಟ್ರೈನಿಂಗ್ ಪ್ರೊಸೆಸ್ ಎಲ್ಲ ಏನು ಅದ ನಾನು ಮಾಡ್ಕೋತೀನಿ ಒಂದು ಸ್ವಲ್ಪ ಜನಕ್ಕೆಲ್ಲಾ ಅಸೈನ್ ಮಾಡವ್ನಿ ಅವರಿಗೆಲ್ಲಾ ಕೊಟ್ಟುಬಿಟ್ಟು ಅಂದರೆ ಫ್ರೆಶರ್ಸ್ಗೆ ನೋಡ್ಕೋತಾರೆ ಈಗಷ್ಟೇ ಮೊದಲು ಇಂಟಿಮೇಟ್ ಮಾಡಿಡಿ ಹಿಂಗೆ ಫೈಯರ್ ಮಾಡಲಿಕ್ಕಿದ್ದೆವ ಅಂತ ನೀವು ಹೇಳಿಕೊಂಡಿರಿ ಸೋ ದ್ಯಾಟ್ ಅವರೆಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡ್ಕೋತಾರ ಹೌದು ಬಟ್ ಫ್ರೆಶರ್ಸಿಗೆ ಹೇಗಿರ್ತದ ನಾವು ಟ್ರೈನಿಂಗಲ್ಲಿ ಹಾಕಿದ ಅಮೌಂಟು ಅವರದು ಸ್ಯಾಲರಿಯಲ್ಲಿ ಸ್ವಲ್ಪ ಕಡಿಮಿ ಕೊಡ್ಬೋದು ನಾವು ಬಿಕಾಸ್ ಅವ್ರಿಗ್ ಎಕ್ಸ್ಪೀರಿಯನ್ಸ್ ಇರಲ್ಲ ಅಲ್ಲ ಸ್ಯಾಲರಿದೆ ಕಮ್ಮಿ ಕೊಟ್ಟುಟ್ಟು ಇಲ್ಲಿ ಟ್ರೈನಿಂಗ್ನ ಹಾಕಾಂ ಅದೇ ಅಮೌಂಟು ಇಲ್ಲಿ ನಮ್ಮ ಒಲ್ಡ್ ಎಂಪ್ಲಾಯ್ಸ್ಗೆ ಈ ಕರೆಕ್ಟ್ ಕೆಲಸ ಮಾಡಕ್ಕಿಲಲ್ಲ ಈಗ ಒಲ್ಡ್ ಎಂಪ್ಲಾಯೀಸ್ಗೆ ನಾವು ಎಷ್ಟು ಸ್ಯಾಲರಿ ಕೊಡ್ತೇವೋ ಜಾಸ್ತಿ ಆಗಲತ್ತದ್ ಅದು ಅದು ಒಂದು ಸ್ಯಾಲರಿನ ಇಬ್ಬರು ಜನರಿಗೆ ಹೊಸರಿಗೆ ತೊಗೋಬೋದು ಹಯರ್ ಮಾಡ್ಕೋಬೋದಲ್ಲ ಈಗ ನಾವು ನಮ್ಮ ನಮ್ಮದು ಲಾಸ್ ಅವರದು ಲಾಸ್ ನೋಡ್ಕೋತಾ ಹೋದರೆ ಕೆಲಸ ಆಗೋಲ್ಲ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಏನು ಕಂಪ್ನಿದು ವಾಲ್ಯೂ ರೆಪ್ಯುಟೇಶನ್ ಅದಕ್ಕೆ ಇದು ಧಕ್ಕೆ ಆಗ್ಬಾರ್ದು ಹಾಗ್ ಅದನ್ನು ನಾವು ನೋಡ್ಕೋತಾನೆ ಇರ್ಬೇಕಾಗ್ತದ ಟ್ರಸ್ಟ್ ಮಾಡೋಕ್ಕಾಗಲ್ಲ ಮಿಕ್ಕಿದ್ದೆಲ್ಲ ನೀವು ನೋಡ್ಕೋತಾ ಇರ್ರಿ ಅವ್ರ ಮ್ಯಾಲೆ ಕಣ್ಣಿಟ್ಟಿರ್ರಿ ಹಂಗೆ ಯಾರಾರು ಲೈಕ್ ಟೀಮ್ ಲೀಡರ್ಸ್ ಎಲ್ಲಾ ಬಿಟ್ಟಿಲ್ಲಿ ಮೇಲೆಲ್ಲ ನೋಡ್ಕೊಳ್ತಾ ಇರ್ತಾರೆ ಮ್ಯಾನೇಜ್ ಮಾಡ್ತಾರೆ ಪೂರಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಅವರಿಗೆ ಕೊಡ್ಲಾಕೆ ಹೋಗಬೇಡ್ರಿ ಶ್ರದ್ಧಾ ಹೆಂಗು ಭಿ ನೀವು ಭಿ ಇರ್ತೀರಲ್ಲ ನೀವು ಭಿ ನೋಡ್ಕೋಬೇಕಾಗ್ತದ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಬಿ ಹೆಚ್ಚಾಯ್ತವೆ ಅವೆಲ್ಲಾ ಸ್ವಲ್ಪ ಟೇಕ್ ಕ್ಯಾರ್ ಮಾಡಬೇಕು ನೀವು ಭಿ ಆಗ್ತದ ಬಟ್ ಇಷ್ಟು ಲೀಗಲ್ ಡಾಕ್ಯುಮೆಂಟ್ಸ್ ನೋಡ್ಕೋತೀರ ಅಂದ ಮಾತ್ರಕ್ಕೆ ನಾವೆಲ್ಲ ಇಟ್ಟುಕೊಂಡು ಕಂಪ್ನಿ ಲಾಸ್ಗೆ ಹಾಕ್ಲಾಕ ಬರೋಲ್ಲ ನಾನೂ ಬೇರೆಯವ್ರಿಗೆ ಆನ್ಸರೇಬಲ್ ಇದ್ದೆ ಅಲ್ಲ ನಾನೂ ಹೇಳ್ಬೇಕಾಗ್ತದ ಹೈಯರ್ ಅಥಾರಿಟೀಸ್ಗೆಲ್ಲಾ ಈಗ ಅವರಿಗೆ ಅಷ್ಟೆ ಅದೇ ಮುಖ ನೋಡಿಕೊಂಡು ಬಿಟ್ಟೆವು ಅಂದರೆ ನಾನು ನನ್ನ ಕಡೇದು ನಂದು ಲೈಕ್ ಮ್ಯಾನೇಜರ್ಸ್ ಎಲ್ಲ ನಮಗು ಇದು ಮಾಡ್ತಾರಲ್ಲ ಸೋ ನಾವೂ ಸೇಫ್ ಆಗಿರಬೇಕು ಕಂಪ್ನೀಗೂ ಸೇಫ್ ಆಗಿ ಇಡಬೇಕು ಹ್ಞೂ ಅದಕ್ಕೆ ಆದಷ್ಟು ಬೇಗ ಹೊಸ ಎಂಪ್ಲಾಯೀಸಿಗೆಲ್ಲ ಹೈಯರ್ ಮಾಡ್ಕೊರಿ ಒಲ್ಡ್ ಎಂಪ್ಲಾಯಿಸಿಗೆಲ್ಲ ಫೈರ್ ಮಾಡಿಬಿಡಿ ಎಷ್ಟು ಜನಕ್ಕೆ ಒಂದು ಹತ್ತು ಹದಿನೈದು ಜನಕ್ಕೆ ಫ ಇದು ಮಾಡ್ಕೊರಿ ನಂತರ ಹೈಯರ್ ಮಾಡ್ಕೊರಿ ಫೈರ್ ಮಡ್ಲಾತ್ತ ನಾ ಲಿಸ್ಟ್ ಹಾಕಿದ್ದೆ ಒಂದು ಐದು ನಿಮಿಷ ವೈಟ್ ಮಾಡಿರಿ ನಾನು ಲಿಸ್ಟ್ ಹಾಕೀರ್ತಿನಿ ನಿಮ್ಗೆ ಇವಾಗ ಅದು ಲಿಸ್ಟ್ ನೋಡಿ ಫೈರ್ ಮಾಡಿರಿ ಹಾಂ ಸರೀರಿ

ಹ್ಞೂ